ನಾನು ನನ್ನ ಪ್ರಯಾಣಕ್ಕಾಗಿ ದಿನ ನಿತ್ಯ ಕರ್ನಾಟಕ ಸಾರಿಗೆ ವಾಹನವನ್ನು ಉಪಯೋಗಿಸುತ್ತೇನೆ ಇದು ಸಾಮಾನ್ಯವಾಗಿ ನಾನು ಯಾವಾಗಲೂ ಸಾರಿಗೆ ವಾ ಸರ್ಕಾರಿ ಸಾರಿಗೆ ವಾಹನವನ್ನೇ ಉಪಯೋಗಿಸುತ್ತೇನೆ ಕಾರಣ ನಾವು ಸುಖಕರ ಪ್ರಯಾಣಕ್ಕಾಗಿ ಸಾರಿಗೆ ವಾಹನವನ್ನು ಉಪಯೋಗಿಸುತ್ತೇನೆ ನಾನು ದಿನಾ ದಿನ ನಿತ್ಯ ನಾನು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಲೇ ಬೇಕಾಗಿರುತ್ತದೆ ಅದರಿಂದ ನಾನು ಸರ್ಕಾರಿ ವಾಹನವನ್ನೇ ಸರ್ಕಾರಿ ಸಾ ವಾಹನವನ್ನೇ ಬಳಸುತ್ತೇನೆ ಏಕೆಂದ್ರೆ ಅದು ಒಂದು ಸೇಫ್ಟಿ ಫೀಲ್ ಕೊಡುತ್ತೆ ಈಗ ಪ್ರೈವೇಟ್ ವೆಹಿಕಲ್ ಆದರೆ ಪ್ರೈವೇಟ್ ಬಸ್ಗಳು ಆದರೆ ಯಾವಾಗ ಯಾವ ರೀತಿ ಆದಂತಹ ಅಪಘಾತಗಳನ್ನು ಅಪಘಾತಗಳು ನಡಿಬೋದು ಅನ್ನೋದು ನಮಗೆ ಗೊತ್ತಿರಲ್ಲ ಹಾಗಾಗಿ ಸರ್ಕಾರಿ ವಾಹನದಲ್ಲಾದರೆ ಅವರಿಗೊಂದು ಜವಾಬ್ದಾರಿ ಇರುತ್ತೆ ನಮ್ಮ ಸರ್ಕಾರದಿಂದ ನಡೆಸ್ತಾ ಇರೋಂಥ ಅಂದರೆ ವೆಹಿಕಲ್ಗಳಾಗಿರೋದರಿಂದ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಹಾಗಾಗಿ ನಾನು ಎಂಥ ಪ್ರೈವೆಟ್ ಗಾಡಿಗಳು ಗಾಡಿಗಳಿಗಿಂತ ಸರ್ಕಾರಿ ವಾಹನಗಳನ್ನು ತುಂಬ ಹೆಚ್ಚಿನದ್ದಾಗಿ ಉಪಯೋಗಿಸ್ತೀನಿ ಇನ್ನೂ ಸರ್ಕಾರಿ ವಾಹನಗಳಲ್ಲಿ ಸೇಫ್ಟಿ ಅಂತ ನೋಡೋಕ್ಕೋದ್ರೆ ತುಂಬ ಇರುತ್ತೆ ಅದು ಗಾಡಿಗಳು ತುಂಬ ಸ್ಪೇಶಿಯಸ್ ಆಗಿರುತ್ತೆ ತುಂಬ ಜಾಗ ಇರುತ್ತೆ ಅದರಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಪ್ರಯಾಣ ಕೂಡ ಮಾಡ್ಬೋದಾಗಿರುತ್ತೆ ಆಮೇಲೆ ಇವಾಗ ಆದರೆ ಈವಾಗಿನ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರಿ ವಾಹನ ಅಂದರೆ ಏನೂ ಫ್ರೀ ಆಗಿ ಇದೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ ಅದು ಅದಲ್ಲ ಸರ್ಕಾರಿ ವಾಹನದಲ್ಲಿ ನಾವು ಪ್ರಯಾಣ ಮಾಡಿದರೆ ನಮಗೊಂದು ಸೇಫ್ ಫೀಲ್ ಕೊಡುತ್ತೆ ಇನ್ನೂ ಹೋಗ್ತಾ ಹೋಗ್ತಾ ವಾ ಪ್ರಯಾ ಪ್ರಯಾಣ ಮಾಡ್ತಾ ಮಾಡ್ತಾ ಹೋದ ಹೋದಾಗ ಅಲ್ಲಿ ನಾವು ಇನ್ನೂ ಹೆಚ್ಚಿನದ್ದಾಗಿ ಕಲಿಬೋದು ಇನ್ನೂ ಕಿಟಕಿ ಪಕ್ಕ ಕೂತ್ಕೊಂಡಾಗ ಸುಂದರ ರಮಣೀಯ ಒಂದು ಹಸಿರುಗಳನ್ನು ನೋಡೋದಾಗಿರ್ಬೋದು ಬೆಟ್ಟ ಗುಡ್ಡಗಳನ್ನ ನೋಡೋದಿರ್ಬೋದು ಇದೆಲ್ಲ ನಮಗೆ ನಮ್ಮ ಎಂಥ ನಮ್ಮ ವರ್ಕಿಂದು ಏನಿರುತ್ತೆ ಒತ್ತಡಗಳನ್ನು ನಾವು ಮರಿಬೋ ಮರೀಬೋದು ಸುಂದರವಾದಂಥ ನೇಚರ್ ಪರಿಸರ ನೋಡ್ತಾ ಹೋದರೆ ನಮ್ಮ ಕಷ್ಟ ನಮ್ಮಲ್ಲಿರುವಂಥ ಕೆಲಸದ ಒತ್ತಡಗಳು ಮರೆತೇ ಹೋಗ್ಬಿಡುತ್ತೆ ನಮಗೆ ಹಾಗಾಗಿ ನಾನು ಕಿಟಕಿ ಪಕ್ಕ ಕೂತ್ಕೊಳ್ಳೋದನ್ನ ತುಂಬ ಇಷ್ಟ ಪಡ್ತೀನಿ